ಮಕ್ಕಳು ಶಾಲೆಗೆ ಅಂದರೆ ವಿದ್ಯಾರ್ಥಿಗಳು ಶಾಲೆಗೆ ಹೇಗೆ ಹೋಗ್ತಾರೆ ಅಂತ ಕೇಳಿದ್ದರಿಂದ ಶ್ ಮಕ್ಕಳು ಶಾಲೆಗೆ ಹೇಗೆ ಹೋಗ್ತಾರೆ ಅಂದರೆ ನಮ್ಮ ಊರುಗಳಲ್ಲೆಲ್ಲ ಶಾಲೆಗೆ ಹೋಗೋದಕ್ಕೆ ಒಂದು ವ್ಯವಸ್ಥೆ ಚೆನ್ನಾಗಿದೆ ಅಂತ ಹೇಳ್ಬೌದು ಚೆನ್ನಾಗಿದೆ ಅಂದರೆ ಮಕ್ಕಳು ಮೊದ್ಲಿನ ಥರ ನಾವು ಮೊದಲಿನ ನಾವೆಲ್ಲ ಹೋಗಿ ಬಂದ ಹಾಗೆ ಸ್ಕೂಲಿಗೆ ಮಗ ಶಾಲೆಗಳಿಗೆ ಮಕ್ಕಳು ಹೋಗಲ್ಲ ಅಂದರೆ ತುಂಬ ದೂರ ನಡಿಯೋ ನಡಿಯೋ ಒಂದು ಒಂದು ವ್ಯಾಯಾಮ ಇರ್ಬೋದು ಆ ಥರದ್ದು ಯಾವುದೆ ಒಂದು ಚಟುವಟಿಕೆ ಅವರಲ್ಲಿ ಇಲ್ಲ ಇಲ್ಲ ಅನ್ನೋದಕ್ಕಿನ್ನ ಇವಾಗಿನ ವ್ಯವಸ್ಥೆಗಳು ಹೆಚ್ಚಾಗಿದೆ ಅಂತ ಹೇಳ್ಬೋದು ವ್ಯವಸ್ಥೆಗಳೊಂದು ಯಾವ ರೀತಿ ಅಂದರೆ ನಮ್ಮ ಮಕ್ಕಳಿಗೆಲ್ಲ ಹೋಗಲಿಕ್ಕೆ ಶಾಲೆಗಳಿಗೆ ಒಂದು ಆಟೋ ವ್ಯವಸ್ಥೆ ಇದೆ ಆಟೋ ರಿಕ್ಷದ ವ್ಯವಸ್ಥೆಯಿದೆ ವ್ಯಾನಿನ ವ್ಯವಸ್ಥೆಯಿದೆ ಹಾಗೆ ಬ ಆ ಸ್ಕೂಲುಗಳ ವತಿಯಿಂದ ಬಸ್ಸುಗಳ ವ್ಯವಸ್ಥೆಯಿದೆ ಹೀಗಾಗಿ ಮಕ್ಕಳು ಶಾಲೆಗಳಿಗೆ ಆರಾಮಾಗಿ ಹೋಗಿ ಬರ್ತಾರೆ ಅದೆ ಆದರೆ ನಾವು ಇದೆ ಊರಲ್ಲಿ ಇದ್ದು ಇದೆ ಊರಲ್ಲಿ ನಮಗೆ ಸ್ ಶಾಲೆಗಳ ವ್ಯವಸ್ಥೆ ಚೆನ್ನಾಗಿರೋದ್ರಿಂದ ಪರವಾಗಿಲ್ಲ ಅದೆ ಬೇರೆ ಒಂದು ಊರಿಂದ ಅಥವಾ ಬೇರೆ ಹಳ್ಳಿ ಬದಿಯಿಂದ ಮಕ್ಕಳು ಬಂದು ಹೋಗೊ ಹೋಗೋರಿಗೆ ಶಾಲೆಗಳ ವ್ಯವಸ್ಥೆ ಹೇಗಿದೆಂದರೆ ತುಂಬ ಕಠಿಣ ಪರಿಸ್ಥಿತಿ ಇದೆ ಪಾಪ ಅವರು ಪ್ರತಿನಿತ್ಯ ಶಾಲೆಗಳಿಗೆ ಬಸ್ಸುಗಳಲ್ಲಿ ಬಂದು ಹೋಗಬೇಕಾಗುತ್ತೆ ಬಸ್ಸುಗಳು ಸರಿಯಾದ ಟೈಮುಗಳಲ್ಲಿರಲ್ಲ ಮತ್ತೆ ಅವು ಅವರಿಗೆ ಆ ಸ್ಥಳದಲ್ಲಿ ಬಸ್ಸುಗಳ ವ್ಯವಸ್ಥೆ ಎಲ್ಲ ಅಲ್ಲಿಂದ ತುಂಬ ದೂರ ನಡೆದು ಬಂದು ಬಸ್ಸಿನತ್ತ ಅವರು ಹತ್ತಿಕೊಂಡು ಶಾಲೆಗಳಿಗೆ ಬರಬೇಕಾಗುತ್ತೆ ಶಾಲೆಗಳಿಗೆ ಬಂದು ಬಂದರೆ ಆದರು ಮತ್ತೆ ಅವ್ರಿಗೆ ಶಾಲೆಗಳಲ್ಲಿ ಶಾಲೆಗಳಿಗೆ ಮುಟ್ಟುವ ವ್ಯವಸ್ಥೆ ಅಂದರೆ ಬಸ್ ಬಸ್ ಸ್ಟಾಂಡು ಈ ಥರ ಹತ್ತಿರ ಹತ್ತಿರದಲ್ಲಿ ಇರೋದಿಲ್ಲ ಹಾಗಾಗಿ ಅವರು ಮತ್ತೆ ತಮ್ಮ ನಡಿಗೆಯನ್ನು ನಡಿಗೆ ಮೂಲಕನೆ ಶಾಲೆಗಳಿಗೆ ಬರಬೇಕಾಗುತ್ತೆ ಇಲ್ಲಿ ಈ ರೀತಿ ವ್ಯವಸ್ಥೆಯಿದೆ ಅದೆ ಈ ಗ್ರಾಮಾಂತರ ಪ್ರದೇಶಗಳಲ್ಲಿ ಅಥವಾ ನಮ್ಮ ಘಟ್ಟದ ಕೆಳಗಡೆ ಜನರ ವ್ಯವಸ್ಥೆಯನ್ನು ನೋಡಿಬಿಟ್ರೆ ತುಂಬ ಸುಧಾರಿಸ್ಬೇಕು ಮತ್ತೆ ಇನ್ನು ಹೆಚ್ಚಿನ ಶಾಲೆಗಳಾಗಬೇಕು ಅಂತ ಕೇಳಿಕೊಳ್ತಿನಿ ಯಾವರೀತಿ ಅಂತಂದರೆ ಘಟ್ಟದ ಕೆಳಗಿನ ಮಕ್ಕಳಿಗೆ ಒಂದು ಶಾಲೆಯ ವ್ಯವಸ್ಥೆ ಇರಲ್ಲ ಒಂದು ನಾಲ್ಕೈದು ಕಿಲೋ ನಾಲ್ಕೈದು ಮೈಲಿಗಳಷ್ಟು ನಡೆದು ಬರಬೇಕಾಗುತ್ತೆ ಹೀಗೆ ನಡೆದು ಬಂದವರು ಶಾಲೆಗಳಿಗೆ ಸೇರಿಕೊ ಬೇಕಾಗುತ್ತೆ ಅವ್ರಿಗೆ ಯಾವ ಒಂದು ವಾಹನಗಳ ವ್ಯವಸ್ಥೆಯಾಗಲಿ ಬಸ್ಸುಗಳ ವ್ಯವಸ್ಥೆಯಾಗಿ ಇರೋದಿಲ್ಲ ಅವರು ಒಂದು ಬ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಶಾಲೆ ಶುರುವಾಗುತ್ತೆ ಅಂತ ಅಂದರೆ ಅವರು ಒಂದು ಏಳು ಗಂಟೆ ಸುಮಾರಿಗೆ ತಾವು ಶಾಲೆಗಳಿಗೆ ಹೊರಡಬೇಕಾಗುತ್ತೆ ತಮ್ಮ ಕಾಲುನಡಿಗೆ ಮೂಲಕನೆ ಶಾಲೆಗಳಿಗೆ ಹೋಗಬೇಕಾಗುತ್ತೆ ಹಾಗಾಗಿ ಇನ್ನು ಶಾಲೆಗಳು ಘಟ್ಟದ ಈ ಹಳ್ಳಿಯ ಬದಿಗಳಲ್ಲಿ ಮತ್ತೆ ಘಟ್ಟದ ಕೆಳಗಡೆ ಜನರಿಗೆ ಇನ್ನು ಒಂದು ಶಿಕ್ಷಣ ವ್ಯವಸ್ಥೆ ಇನ್ನು ಒಳ್ಳೇ ರೀತಿಲಿ ಸಿಗಬೇಕು ಅಂತ ಹೇಳೋಕೆ ಇಷ್ಟ ಪಡ್ತೀವಿ ಆ ಮಕ್ಕಳು ತುಂಬ ಕಷ್ಟಪಡ್ತಾರೆ ಈ ಮಳೆಗಾಲದಲ್ಲಂತ್ರೂ ಅವರಿಗೆ ತುಂಬ ಮಳೆಯಿಂದ ಕೂಡಿದ ಒಂದು ವಾತಾವರಣ ಆಗಿರೋದರಿಂದ ಮಳೆಗಾಲದಲ್ಲಿ ಅವರು ಪಾಪ ತಮ್ಮ ಒಂದು ನಡಿಗೆಯನ್ನು ತುಂಬ ಬಯ ಕಷ್ಟಕರವಾಗಿದ್ದ ರೀತಿಯಲ್ಲಿ ಸ್ ನಡೆಸ್ತಾರಂತ ಹೇಳ್ಬೋದು ಅದೆ ಶಾಲೆಗಳಿಗೆ ತಾವು ನಡೆದು ಹೋಗಬೇಕಾಗುತ್ತೆ ನಾಲ್ಕುಐದು ಮೈಲಿಗಳಷ್ಟು ನಡೆದು ಮತ್ತೆ ನಾಲ್ಕೈದು ಮೈಲಿಗಳಷ್ಟು ನಡೆದುಕೊಂಡೆ ಮತ್ತೆ ತಿರುಗಿ ಬರಬೇಕಾಗುತ್ತೆ ಈ ರೀತಿಯಿಂದ ಒಂದು ವ್ಯವಸ್ಥೆ ಇರೋದರಿಂದ ಆ ಆ ಪ್ರದೇಶಗಳಲ್ಲೆಲ್ಲ ತುಂಬ ಬಸ್ಸುಗಳ ವ್ಯವಸ್ಥೆ ಇಲ್ಲ ಆದ್ದರಿಂದ ಆ ಆ ಪ್ರದೇಶಗಳೆಲ್ಲ ಬಸ್ಸು ಅಥವಾ ಒಂದು ವಾಹನಗಳ ವ್ಯವಸ್ಥೆ ಆದರೆ ಒಳ್ಳೆದು ನಮ್ಮ ಪ್ರದೇಶಲ್ಲಿ ನಾವು ಇದ್ದ ಪ್ರದೇಶದಲ್ಲಿ ಬಸ್ಸುಗಳ ವ್ಯವಸ್ಥೆ ಇದೆ ಆದರು ತುಂಬ ಕಡಿಮೆ ಆಗಿದೆ ಈಗ ಹಾಗಾಗಿ ಬಸ್ಸುಗಳ ವ್ಯವಸ್ಥೆ ಒಂದು ಒಳ್ಳೆ ರೀತಿಂದ ಆದರೆ ಒಳ್ಳೆದಂತ ಅಂದುಕೊಳ್ತಿನಿ